ಕನ್ನಡ ಭಾಷೆ ಇದು ನಮ್ಮ ಭಾಷೆ ಕನ್ನಡ ಭಾಷೆಯ ಬಗ್ಗೆ ಅಪರೂಪದ ಸಂಗತಿಗಳು ಇದಕ್ಕೆ ಸಂಬಂದಿಸಿದಂತೆ ನಾವು ಮಾತಾಡಲೇಬೇಕಂತಂದ್ರೆ ಕನ್ನಡ ಭಾಷೆಯ ಬಗ್ಗೆ ಇರುವಂತಹ ಒಲವು ಅಪಾರವಾದ ಗೌರವವನ್ನು ನಾವು ಫಸ್ಟು ಮೊದಲೇದಾಗಿ ವ್ಯಕ್ತಪಡಿಸಬೇಕು ಕನ್ನಡ ಭಾಷೆಯಷ್ಟು ನಿರರ್ಗಳವಾಗಿ ಯಾವುದೇ ಭಾಷೆಯನ್ನು ಕೂಡ ನಾವು ಮಾತನಾಡಲಿಕ್ಕೆ ಸಾಧ್ಯ ಆಗೋಲ್ಲ ಕನ್ನಡ ಕನ್ನಡ ಒಂದು ಅತ್ಯಂತ ಸರಳವಾದಂತಹ ಎಲ್ಲರೂ ಕಲಿಯಬಹುದಾದಂತಹ ಭಾಷೆ ಯಾವುದೇ ಜನಾಂಗದವರು ಯಾವುದೇ ಭಾಷೆಯ ಜನರೂ ಕೂಡ ಕನ್ನಡವನ್ನ ಅತೀ ಸರಳವಾಗಿ ಕಲಿಯತಕ್ಕಂತಹ ಭಾಷೆ ಇದು ಸುಲಿದ ಕನ್ನಡವನ್ನು ಕಲಿಯೋದು ಸುಲಿದ ಬಾಳೆಯ ಹಣ್ಣನ್ನು ತಿಂದಷ್ಟೇ ಸರಳ ಅಂತ ಕೆಲವರು ತಿಳಿದವರು ಜ್ಞಾನಿಗಳು ಹೇಳ್ತಾರೆ ಹಾಗಾಗಿ ಕನ್ನಡ ಭಾಷೆಯನ್ನು ಎಲ್ಲರೂ ಕಲ್ತುಕೊಳ್ಳೋ ಕಲ್ತುಕೊಳ್ಬೇಕು ಇದೊಂದು ಅತ್ಯಂತ ಸರಳವಾಗಿ ನಾವು ಕಲ್ತುಕೋಬಹುದು ಯಾಕೆ ಅಂತಂದರೆ ಇದು ವ್ಯಾಕರಣಬದ್ಧವಾಗಿ ಇರ್ತಕ್ಕಂಥದ್ದೇ ಇದರ ಒಂದು ಧನಾತ್ಮಕವಾದ ವಿಷಯ ಅಂತ ಹೇಳ್ಬೋದು ವ್ಯಾಕರಣ ಬದ್ಧವಾಗಿರೋದರಿಂದ ಅತ್ಯಂತ ಏನೂ ತಿಳಿಲಾರದಂಥವರೂ ಕೂಡ ಬಹಳ ಸರಳವಾಗಿ ಕನ್ನಡವನ್ನು ಕಲ್ತುಕೋಬಹುದು ಇದು ನನಗೆ ಅತ್ಯಂತ ಇಷ್ಟವಾದಂತಹ ವಿಷಯ ಕನ್ನಡದ ಬಗ್ಗೆ ಹಾಗಾಗಿ ಕನ್ನಡದಲ್ಲಿ ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ಬಂದಿದೆ ಇಷ್ಟಲ್ಲದೇ ಕನ್ನಡದ ಒಂದು ಸಾಹಿತ್ಯ ಅದ್ಭುತವಾಗಿ ಬೆಳೆದು ಬಂದಿದೆ ಮೊದಲ ಜ್ಞಾನಪೀಠ ಪ್ರಶಸ್ತಿ ವಿಜೇತರು ನಮ್ಮ ಕುವೆಂಪುರವರ ಸಾಹಿತ್ಯ ಶ್ರೀ ರಾಮಾಯಣ ದರ್ಶನಂ ಇವೆಲ್ಲವನ್ನೂ ನೋಡಿದಾಗ ನೋಡಿದರೆ ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಹೀಗೆ ಇವೆಲ್ಲಾ ಒಂದು ಸಾಹಿತ್ಯದ ಒಂದು ಉತ್ಕ್ರುಷ್ಟತೆ ಶ್ರೇಷ್ಠತೆ ನಮಗೆ ಕನ್ನಡದ ಒಂದು ವೈವಿಧ್ಯತೆಯನ್ನು ಹೆಚ್ಚಿಸುತ್ತೆ ಅಂತ ಹೇಳಿದರೆ ತಪ್ಪಾಗೋದಿಲ್ಲ ಹಾಗಾಗಿ ಕನ್ನಡ ಭಾಷೆಯ ಬಗ್ಗೆ ಅತ್ಯಂತ ಮೆಚ್ಚುಗೆಯನ್ನು ಸೂಚಿಸ್ಬೋದು ಇನ್ನೊಂದು ಡಿವಿಜಿಯವರ ಮಂಕುತಿಮ್ಮನ ಕಗ್ಗ ಅದು ಅತ್ಯಂತ ಇಷ್ಟ ಆಗ್ತಕ್ಕಂಥ ನಾಲ್ಕು ನಾಲ್ಕೇ ಸಾಲು ಇರ್ತಕ್ಕಂತಹ ಸಾಲುಗಳು ನಮಗೆ ನಿಗೂಢವಾದ ಅರ್ಥವನ್ನು ಇಟ್ಟುಕೊಂಡು ಎಲ್ಲರಿಗೂ ಅರ್ಥ ಮಾ ಒಂದು ಪಾರಮಾರ್ಥಿಕ ಚಿಂತನೆಯನ್ನೂ ಕೂಡ ನಮಗೆ ತಿಳಿಸಿ ಹೇಳುವಂಥ ಜೀವನ ಶೈಲಿಯನ್ನು ತಿಳಿಸಿ ಹೇಳುವಂತಹ ಆ ಒಂದು ಮುಕ್ತಕಗಳು ನಮಗೆ ಬಹಳಾ ಇಷ್ಟ ಆಗುವಂತಹ ವಿಷಯ ಡಿವಿಜಿಯವರ ಅತೀ ಸರಳವಾದಂತಹ ಎಲ್ಲರಿಗೂ ಜನಪ್ರಿಯವಾದಂಥ ಒಂದು ಮುಕ್ತಕ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರ ಸೊಬಗು ಹೊಸ ಯುಕ್ತಿ ಹಳ ತತ್ ಹಳೆ ತತ್ವದೊಡಗೂಡೆ ಧರ್ಮ ಋಷಿ ವಾಕ್ಯದೊಡನೆ ವಿಜ್ಞಾನ ಕಲೆಮೇಳವಿಸಿ ಜಸವು ಜನ ಜೀವನಕ್ಕೆ ಮಂಕುತಿಮ್ಮ ಅಂತ ಹೇಳ್ತಾರೆ ಹೀಗೆ ಅವರ ಒಂದು ಯೋಚನಾ ಲಹರಿ ನೋಡಿ ಪ್ರತಿಯೊಂದು ಇದ್ರೇ ನಮಗೆ ಜೀವನ ಅರ್ಥಪೂರ್ಣವಾಗಿ ನಡೆಯುವಂಥದ್ದು ಹೊಸದಾಗಿ ಬರ್ತಕ್ಕಂಥ ಯುವಜೊತೆ ಹಳೆಯ ತತ್ವಗಳನ್ನು ಅಳವಡಿಸಿಕೊಂಡು ಹೋದರಲ್ಲಿ ನಮ್ಮ ಒಂದು ಜೀವನ ಸ್ವರ್ಗ ಅಂತ ಹೇಳುವಂಥ ಅವರ ಒಂದು ಆದರ್ಶಗಳನ್ನು ನಾವು ಖಂಡಿತವಾಗಲೂ ಪಾಲಿಸಬೇಕು ಇನ್ನು ಕನ್ನಡದ ಇತ್ತೀಚೆಗೇ ನಾನು ಒಂದು ಪೇಪರಲ್ಲಿ ದಿನಪತ್ರಿಕೆಯಲ್ಲಿ ನೋಡ್ತಿದ್ದೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮೈಸೂರಿನಲ್ಲಿ ಜಕಣಾಚಾರಿಯವರ ಒಂದು ದಿನಾಚರಣೆಯನ್ನು ಮಾಡಿದ್ರು ಎರಡು ಸಾವಿರ್ದ ಇಪ್ಪತ್ತ್ಮೂರರಲ್ಲಿ ಹಾಗಾಗಿ ಯಾರು ಈ ಜಕಣಾಚಾರಿ ಅಂತೇಳಿದರೆ ಅವರು ಸುಪ್ರಸಿದ್ದ ಹೊಯ್ಸಳ ಕಾಲದಲ್ಲಿ ಮತ್ತು ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ಇದ್ದಂತಹ ಶ್ರೇಷ್ಠ ಕಲಾವಿದ ಕರಕುಶಲಕರ್ಮಿ ಅಂತ ಹೇಳ್ಬೋದು ಅವ್ರ ಅವರು ಕೆತ್ತಿದಂತಹ ದೇವಾಲಯಗಳು ಇತ್ತೀಚೆಗೆ ನಾವು ಬೇಲೂರಿನಲ್ಲಿ ಕಾಣ್ಬೋದು ಇತ್ತೀಚೆಗೆ ಅಲ್ಲ ಬೇಲೂರಿನಲ್ಲಿ ಇರ್ತಕ್ಕಂಥ ಎಲ್ಲಾ ದೇವಾಲಯಗಳು ಅವರದೇ ಮತ್ತು ಹೊಯ್ಸಳ ಕಾಲದ ಕಲ್ಯಾಣಿ ಚಾಲುಕ್ಯರ ಕಾಲದ ಎಲ್ಲಾ ದೇವಾಲಯಗಳನ್ನು ಕಟ್ಟಿದಂತಹ ಕೀರ್ತೀ ನಮ್ಮ ಜಕಣಾಚಾರ್ಯ ಅವರಿಗೆ ಸಲ್ಲುತ್ತದೆ ಹಾಗಾಗಿ ಈ ಯಾವುದೇ ಕರ್ನಾಟಕದಲ್ಲಿ ಇದು ರಾಜ್ಯ ಪ್ರಶಸ್ತಿಯಾಗಿದೆ ಕರ್ನಾಟಕದಲ್ಲಿ ಕರಕುಶಲ ಒಂದು ಕ್ಷೇತ್ರದಲ್ಲಿ ಹೆಚ್ಚಿನ ಸಾಧನೆ ಮಾಡ್ದೋರಿಗೆ ಜಕಣಾಚಾರ್ಯ ಪ್ರಶಸ್ತಿಯನ್ನು ಇತ್ತೀಚೆಗೆ ಕೊಡ ಇತ್ತೀಚೆಗಲ್ಲಾ ಕೊಡ್ತಾ ಬಂದಿರೋದು ನಿಜವಾಗ್ಲೂ ಗಮನಾರ್ಹವಾದ ವಿಷಯ ಕನ್ನಡದ ಬಗ್ಗೆ ಎಷ್ಟು ಹೇಳಿದ್ರೂ ಸಾಲದು ಕನ್ನಡ ನಮ್ಮ ಉಸಿರಾಗಬೇಕು ಇದು ನಮ್ಮ ಮಣ್ಣಲ್ಲಿ ಬೆರ್ತಿದೆ ನಮ್ಮ ಜೀವದಲ್ಲಿ ನಮ್ಮ ಆತ್ಮದಲ್ಲಿ ಬೆರ್ತಿರುವಂಥದ್ದು ನಿಜ ಹಾಗಾಗಿ ಕನ್ನಡವನ್ನು ನಾವು ಪ್ರೀತಿಸಿ ಆರಾಧಿಸಬೇಕು ಇದೇ ನನ್ನ ಅದರ ಬಗ್ಗೆ ತಿಳ್ಕೊಂಡಿರುವಂಥ ವಿಷಯ ನನಗೆ ಅತ್ಯಂತ ಇಷ್ಟ ಆಗುವಂಥದ್ದು ಕನ್ನಡದಲ್ಲಿ ಮಾತನಾಡಬೇಕು ಕನ್ನಡ ನಾವು ಮಾತನಾಡುವಾಗ ಇತ್ತೀಚಿನ ಆಧುನಿಕತೆಗೆ ಹೊಂದಿಕೊಂಡಿರೋದ್ರಿಂದ ಮಧ್ಯ ಮಧ್ಯ ಆಂಗ್ಲ ಪದಗಳನ್ನು ಬಳಸಬಹುದು ಆದರೆ ಕನ್ನಡದಲ್ಲಿ ಇರ್ತಕ್ಕಂಥ ಕನ್ನಡದ ಮೇಲೆ ಇರ್ತಕ್ಕಂತಹ ನಮ್ಮ ಒಲವು ಖಂಡಿತವಾಗಲೂ ಅದು ಹಾಗೆ ಅಜರಾಮರ ಅಂತ ಹೇಳ್ಬೋದು ಮಾತೃಭಾಷೆಯಾಗಿ ನಾವು ಕನ್ನಡವನ್ನು ಸ್ವೀಕರಿಸಿದ್ದೇವೆ ಕನ್ನಡ ನಮ್ಮದು ಮಾತೃಭಾಷೆ ಹಾಗಾಗಿ ನಮ್ಮ ಆಧುನಿಕತೆಗೆ ಮಾರುಹೋಗಿ ಎಷ್ಟೋ ಜನ ಕನ್ನಡ ಗೊತ್ತಿದ್ದರೂ ಸಹಿತ ಆಂಗ್ಲ ಭಾಷೆಯಲ್ಲೇ ವ್ಯವಹಾರ ಮಾಡಲಿಕ್ಕೆ ಹೋಗ್ತಾರೆ ತಮ್ಮ ಮಕ್ಳಿಗೂ ಸಹಿತ ಆಂಗ್ಲ ಭಾಷೆಯಲ್ಲೇ ವ್ಯವಹಾರ ಮಾಡೋದನ್ನು ಕಲಿಸ್ತಾರೆ ಅದು ಖಂಡಿತ ತಪ್ಪು ಹಾಗಾಗಿ ಎಲ್ಲರೂ ಕನ್ನಡದನ್ನ ಪ್ರೀತಿಸಬೇಕು ಕನ್ನಡದಲ್ಲೇ ಮಾತನಾಡ್ಬೇಕು ಕನ್ನಡ ಉಳಿವಿಗೆ ನಾವು ಸಹಾಯ ಮಾಡಬೇಕು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ನಾವು ಕನ್ನಡವನ್ನು ರಾರಾಜಿಸಬೇಕು ಅಂತ ಹೇಳ್ತಾ ಕನ್ನಡಾಂಬೆಗೆ ಜೈ ಕರ್ನಾಟಕ ಮಾತೆಗೆ ಜೈ ನಮಸ್ಕಾರ